ಹ್ಞೂ ನನ್ನ ಜೀವಿತಾವಧಿಯಲ್ಲಿ ಆಗಿರೊಂಥಾ ತಂತ್ರಜ್ಞಾನದಿಂದಲಿ ಬಹುಮುಖ್ಯವಾದ ಬಲ್ ಬದಲಾವಣೆಗಳೇನಪ್ಪಾ ಅಂತಂದರೆ ಏನೆಲ್ಲ ಇಲ್ಲ ಹೇಳಿ ತುಂಬಾ ಇದೆ ಏನು ಹೇಳಲಿ ಅಂತ ಏನಪ್ಪಾ ಅಂತಂದರೆ ಇವನ್ ಕುಕ್ಕರ್ ಇರ್ಬೊದು ಅಥ್ವಾ ಕಂಪ್ಯೂಟರ್ ಇರ್ಬೊದು ಇಲ್ಲ ಅಂತಂದರೆ ಕ್ಯಾಲ್ಕ್ಲೇಟರ್ ಸಿಂಪಲ್ ತಿಂಗಲ್ವ ಕ್ಯಾಲ್ಕುಲೇಟರ್ ಇರ್ಬೊದು ಇಲ್ಲ ಅಂತಂದರೆ ಮೊಬೈಲ್ ಇರ್ಬೊದು ಇಲ್ವ ಮಿಕ್ಸಿ ಯಾಕೆ ಹೇಳ್ತಿರ ರೀ ಮಿಕ್ಸಿ ಏನ್ ಕೇಳಿದರೂ ಮಿಕ್ಸಿ ಇನ್ನೂ ಚಿಕ್ಕದು ಜ್ಯೂಸ್ ಅಂಗಡಿಲೋದ್ರು ಮಿಕ್ಸಿ ಇರುತ್ತೆ ಹೌದಾ ಆಂ ಈಗ ಕುಕ್ಕರ್ ತಗೊಂಡ್ವಿ ಅಂತಂದರೆ ಆಗಿನ ಕಾಲದಲ್ಲಿ ಪಾತ್ರೆಲಿ ಮಾಡ್ತಿದ್ದರು ಇಷ್ಟು ಟೈಮ್ ಆಗ್ತಿತ್ತು ಪಾತ್ರೆ ಅಂದ್ರೇ ಅಡಿಗೆ ಅಡಿಗೆ ಮಾಡಬೇಕು ಅಂತಂದರೆ ಪಾತ್ರೆ ಮತ್ತು ಒಲೆ ಯೂಸ್ ಮಾಡ್ತಿದ್ರು ಈಗ ಏನಾಯಿತು ವಿತಿನ್ ಮಿನಿಟ್ಸು ವಿತಿನ್ ಸೆಕೆಂಡ್ಸಲ್ಲಿ ಬಂದುಬಿಡುತ್ತೇನು ಗ್ಯಾಸ್ ಆಗಿ ಗ್ಯಾಸಿದೆ ಅದ್ರ ಜೊತೆ ಕುಕ್ಕರು ಅಂದರೆ ಈಗ ಅದನ್ನೂ ಬಿಟ್ಟು ಗ್ಯಾಸು ನಾರ್ಮಲ್ ಕುಕ್ಕರ್ ಬಿಟ್ಟು ಎಲೆಕ್ಟ್ರುಕರ್ ಎಲೆಕ್ಟ್ರಿಕ್ ಕುಕ್ಕರ್ ಬಂದಿದೆ ಎಲೆಕ್ಟ್ರಿಕ್ ಸ್ಟವ್ ಬಂದಿದೆ ಸೋ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ರೈಸ್ ಮಾಡಬೇಕು ಅಂದರೆ ಐದು ನಿಮಿಷ ಇಟ್ಟರೆ ಸಾಕು ಜಸ್ಟ್ ಡೈರೆಕ್ಟಾಗಿ ಸ್ವಿಚ್ ಆನ್ ಮಾಡಿಬಿಟ್ರೆ ಆಯಿತು ಅದೇ ನೀವು ಎಲೆಕ್ಟ್ರಿಕ್ ಸ್ಟವ್ ತಗೊಂಡ್ರು ಗ್ಯಾಸ್ಗಿಂತಾ ಒಂದು ಸ್ವಲ್ಪ ಬೇಗ ಆಗೋವಂಥದ್ದು ಅಥ್ವಾ ನೀವು ನೀವೇನಪ್ಪ ಕೆಟಲ್ ಅಂತ ಯೂಸ್ ಮಾಡ್ತಾರೆ ಆಗಿನ ಕಾಲದಲ್ಲಿ ನೀವು ನಾರ್ಮಲ್ ಕುಡಿಯದಕ್ಕೆ ನೀರು ಕಾಯಿಸಬೇಕು ಅಂತಂದರೂ ಏನುಮಾಡ್ತಿದ್ರು ಒಲೆ ಹಚ್ಬೇಕು ಮತ್ತು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ನೀರು ಕಾಯೋಗಂಟ ವೆಯ್ಟ್ ಮಾಡಬೇಕಾಗಿತ್ತು ಅಂದರೆ ಒಲೆ ಹತ್ಕೊಳ್ಳೋದ್ ಎಷ್ಟೊತ್ತಾಗ್ತಿತ್ತೋ ಗೊತ್ತಿಲ್ಲ ಏನಿಲ್ಲ ತುಂಬ ಟೈಮ್ ತಗೊಳ್ಳೊದು ಬಟ್ ಈಗ ಜಸ್ಟ್ ಕೆಟಲ್ ಕೆಟಲಲ್ಲಿ ನೀರು ಹಾಕಿ ಇಟ್ಬುಟ್ಟು ಪ್ಲಗ್ ಆನ್ ಮಾಡಿಬಿಟ್ರೇ ಪ್ಲಗ್ ಇಟ್ಟು ಸ್ವಿಚ್ ಆನ್ ಮಾಡಿಬಿಟ್ರೆ ಮುಗೀತು ಐದು ನಿಮಿಷಕ್ಕೆಲ್ಲಾ ಬಿಸಿನೀರ್ ರೆಡಿ ಇರುತ್ತೆ ಕುಡಿಯೋಕೆ ಆರಿಸ್ಕೊಂಡ್ ಕುಡಿಬೇಕಾಗುತ್ತೆ ಅಷ್ಟು ಬಿಸಿ ಆಗಿಬಿಟ್ಟಿರುತ್ತೆ ನೆಕ್ಸ್ಟ್ ಗ್ಯಾಸ್ ಆಯಿತು ಕುಕ್ಕರ್ ಆಯಿತು ಇನ್ನೇನು ಮಿಕ್ಸಿಗಂತು ಬಂದರೆ ಮಿಕ್ಸಿ ಗ್ರೈಂಡರ್ ಬಂತು ಅಂದರೆ ಮುಗಿದೇ ಹೋಯ್ತು ಮಿಕ್ಸಿ ಯಾಕೆ ಹೇಳ್ತಿರಾ ರೀ ಆಗಿನ ಕಾಲದಲ್ಲಿ ಕಲ್ಲಿತ್ತು ಖಾರ ಅರೆಯೋದಿಕ್ಕೆ ಖಾರ ರುಬ್ಬೋದಕ್ಕೆ ಆಂ ಆಗಿನ ಕಾಲದಲ್ಲಿ ಅರ್ಧ ಗಂಟೆ ಅದಕ್ಕೇ ಟೈಮ್ ಹಿಡಿಯುತಿತ್ತು ಅರ್ಧ ಗಂಟೆ ಇರೋದನ್ನ ಐದು ನಿಮಿಷಕ್ ತಂದಿಟ್ಟಿದ್ದಾರೆ ನೋಡಿ ಹೌದಾ ಐದು ನಿಮಿಷಕ್ಕೇ ಬೇಗ ಆಗೊವಂಥದ್ ಜಸ್ಟ್ ಒಂದು ನಿಮ್ಗೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕೋ ಎಲ್ಲ ಒಟ್ಟಿಗೆ ಹಾಕ್ಬುಟ್ಟು ನಿಮ್ಗೆ ಯಾವರೀತಿ ಬೇಕೋ ಫುಲ್ ನೈಸಾಗಿ ಬೇಕಾ ಇಲ್ಲ ಒಂದು ಸ್ವಲ್ಪ ಪುಡಿ ಪುಡಿಯಾಗಿ ಇರೋ ಥರ ಬೇಕಾ ಯಾವರೀತಿ ದರ್ಗಿರಿ ಅಂದರೆ ಒಂಚೂರು ಇನ್ನು ಕೋರ್ಸಾಗಿ ಗ್ರೈಂಡ್ ಮಾಡಬೇಕು ಅಂದರೆ ಕೋರ್ಸಾಗಿ ಗ್ರೈಂಡ್ ಮಾಡಿಕೊಬೋದು ಆ ಥರ ಅದರಲ್ಲೂ ಮಿಕ್ಸಿಲೂ ನಿಮಗೆ ಏನು ಈಗ ಇನ್ನು ಇಂಪ್ರೂ ಇಂಪ್ರು ಅಗಿಬಿಟ್ಟಿದೆ ಇನ್ನೂ ಹಣ್ಣು ಕಟ್ ಮಾಡೋಕ್ಕಿರ್ಬೊದು ಜ್ಯೂಸ್ ತೆಗಿಯೋಕ್ಕಿರ್ಬೊದು ಇಲ್ಲಾಂತಂದರೆ ಇಂದು ಗ್ರೇಟ್ ಮಾಡೋದಕ್ಕೆ ಅಂದರೇನು ತುರಿಯೋದುಕ್ಕೆ ಕಾಯಿ ತುರಿಬೇಕು ಅಂದರೂ ಕ್ಯಾರೆಟ್ ತುರಿಬೇಕು ಅಂದರು ಎಲ್ಲ ಅದರಲ್ಲೇ ಬಂದುಬಿಟ್ಟಿದೆ ಇನ್ನು ಏನಪ್ಪಾ ಅಂದರೆ ಇನ್ನು ಎಲೆಟ್ರಿಕ್ ಮಿಷನ್ಸ್ ಬಂದರೆ ಕೇಳೋದೇ ಬೇಡ ಎಷ್ಟು ಬೇಕು ನಿಮಗೆ ಯಾವುದು ಮೊಬೈಲ್ ತಗೊಳ್ಳಿ ಎಷ್ಟು ಇಂಪ್ರೂವ್ ಆಗಿದೆ ಫಸ್ಟಲ್ಲಿ ಏನಿತ್ತು ಕೀ ಪ್ಯಾಡ್ ಇತ್ತಲ್ವ ಕೀಪ್ಯಾಡ್ ಬಿಟ್ಟು ಈಗ ಎಲ್ಲೇ ಹೋಗ್ಲಿ ಎಷ್ಟೋ ನಮ್ಮ ಕೈಲಿದೆ ಅಂತಂದರೆ ಆಗಿನ ಕಾಲದಲ್ಲಿ ಲೈಬ್ರೆರಿಗೆ ಹೋಗ್ಬೇಕಿತ್ತು ಬುಕ್ಕು ಈಗ ನಮ್ಮ ಕೈಯಲೆ ಬರುತ್ತೆ ಲೈಬ್ರೆರಿನೂ ಏನೇ ಒಂದು ವಿಷಯ ತಿಳ್ಕೊಬೇಕು ಅಂದರೆ ಆಗಿನ ಕಾಲದಲ್ಲಿ ಲೈಬ್ರೆರಿಗೇ ಹೋಗಿ ಹುಡುಕೋಬೇಕಿತ್ತು ನ್ಯೂಸ್ ಪೇಪರು ಈಗ ಈಗಿನ ಕಾಲದಲ್ಲಿ ಮೊಬೈಲ್ ಒಂದು ಇತ್ತು ಅಂದರೆ ನಮಗೆ ಲೈಬ್ರೆರಿ ಸಿಕ್ಕಿಬಿಡುತ್ತೆ ಬುಕ್ ಬೇಕಾದ ಬುಕ್ಕು ಇದರಲ್ಲೆ ಸಿಗುತ್ತೆ ಅದ್ರ ಜೊತೆ ನ್ಯೂಸ್ ಪೇಪರ್ ಓದ್ಬೋದು ಇದರಲ್ಲೇ ರೇಡಿಯೋ ಕೇಳ್ತಿದ್ರು ಅವಾಗ ಈಗ ಎಫ್ ಎಮ್ ಅಂತ ಇದರಲ್ಲೆ ಬಂದುಬಿಡುತ್ತೆ ನ್ಯೂಸ್ ಚಾನೆಲ್ಗೆ ಅಂತಂದು ಟಿ ವಿ ಬೇಕಿತ್ತು ಟಿ ವಿಲಿ ಬರೊಂಥಾ ಎಲ್ಲ ಇದರಲ್ಲೆ ಬಂದುಬಿಡುತ್ತೆ ಈಗ ಎಲ್ಲಾರು ಹೋಗಬೇಕು ಅಂದರೆ ಬೆ ಒಬ್ಬೊಬ್ರುನ್ನ ಒಬ್ಬೊಬ್ರುನ್ನ ಕೇಳ್ಕೊಂಡು ಹೋಗ್ಬೇಕಾಗಿತ್ತು ಈಗ ರೂಟ್ ಮ್ಯಾಪ್ ನಮಗೇನು ಇದರಲ್ಲೆ ಸಿಕ್ಕಿಬಿಡುತ್ತೆ ನಾವು ಏನೇ ಒಂದು ಕ್ಯಾಲ್ಕ್ಲೇಟ್ ಮಾಡಬೇಕು ಅಂದರೆ ಆವಾಗ ಕ್ಯಾಲ್ಕುಲೇಟ್ರ್ ಯೂಸ್ ಮಾಡ್ತಿದ್ವಿ ಬಟ್ ಈಗ ಕ್ಯಾಲ್ಕ್ಲೇಟ್ರೇ ನಮ್ಮ ಕೈಲಿದೆ ಅಂದ್ರೇ ಮೊಬೈಲಲ್ಲೇ ಕ್ಯಾಲ್ಕ್ಲೇಟ್ರ್ ಬರುತ್ತೆ ಹೌದಾ ಈ ಥರ ಇವನ್ ಬುಕ್ ಯಾವ್ದಾರೊಂದು ಬಸ್ ಬುಕ್ ಮಾಡಬೇಕು ಅಂದರೆ ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಕೊಂಡು ಎಲ್ಲ ಎಂಟ್ರಿ ಮಾಡಿಸ್ಬೇಕಿತ್ತು ಈಗ ನಾವು ಕೂತಲ್ಲೇ ಏನು ಮಾಡಿಕೋಬೋದು ಬುಕ್ ಮಾಡ್ಬೋದು ಮೊಬೈಲಲ್ಲಿ ಹೌದಾ ಇಷ್ಟೆಲ್ಲಾ ಬದಲಾವಣೆ ಆಗಿದೆ ಇನ್ನು ಸಿಸ್ ಕಂಪ್ಯೂಟರ್ ಕಂಪ್ಯೂಟರಲ್ಲಂತೂ ಕೇಳಲೇಬೇಡಿ ಇವನ್ ಕಂಪ್ಯೂಟರಲ್ಲಿ ನಾವೇನಾರು ಟೈಪಿಂಗ್ ಕಲಿಬೇಕು ಅಂದರು ಮೊಬೈಲಿಗೆ ಹಂಗೆ ಕೀಬೋರ್ಡ್ ಕನೆಕ್ಟ್ ಮಾಡಿಕೊಂಡ್ರೆ ಮೊಬೈಲಲ್ಲೇ ಕಲಿತ್ಕೊಬೋದ ಮೊಬೈಲಲ್ಲಿ ಎಷ್ಟು ಇವನ್ ಪಾಂಪ್ಲೆಟ್ ಏನಾರು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ನಾವು ಬೇರೆ ಕಡೆ ಹೋಗಿ ಅವ್ರಿಗೆ ಆರ್ಡ್ರ್ ಕೊಟ್ಟೆಲ್ಲಾ ಮಾಡಿಕೋಬೇಕಿತ್ತು ಈಗ ಕ್ಯಾನ್ವಾ ಅಂತ ಒಂದು ಅಪ್ಲಿಕೇಷನ್ ಇದೆ ಅದನ್ನು ನೋಡ್ಕೊಂಡು ಇಲ್ಲೇ ಕಲಿತ್ಕೊಬೋದು ನಾವು ಕ್ಲಾಸಸ್ಗೆ ಹೋಗ್ಬೇಕಾಗಿತ್ತು ಬೇರೆ ಕಡೆ ಕಂಪ್ಯೂಟರ್ ಕಲಿಬೇಕು ಅಂತಂದರೆ ಈಗ ಮೊಬೈಲಲ್ಲಿ ಯೂಟೂಬ್ ಅಂತ ಬರುತ್ತೆ ಅದ್ರಲ್ಲಿ ಬೇಕಾದಷ್ಟು ಚಾನಲ್ಸ್ ಬರುತ್ತೆ ನಮಗೆ ಕಲಿಯೋದಕ್ಕೆ ತುಂಬ ತುಂಬ ಯೂಸ್ಫುಲ್ ಆಗೋವಂಥದ್ದು ಅದ್ರಲ್ಲಿ ನೋಡ್ಕೊಂಡು ನಾವು ಸಿಸ್ಟಮ್ ಕಲಿತ್ಕೊಬೋದು ಕಂಪ್ಯೂಟರ್ನ ಇನ್ನು ಕಂಪ್ಯೂಟರಿಗೆ ಬರ್ತಿರಾ ಎಲ್ಲಿ ಎಷ್ಟು ರೆಕಾರ್ಡ್ಸ್ ಇಡಬೇಕಾಗಿತ್ತು ಈಗ ಜಸ್ಟ್ ನಾವು ಕೂತಲ್ಲೇ ಒಂದು ಸಿಸ್ಟಮಲ್ಲಿ ಸ್ಟೋರ್ ಮಾಡಿಟ್ಟರೆ ಮುಗೀತು ಹೌದಾ ಅಷ್ಟು ಡೆವ್ಲಪ್ಮೆಂಟ್ ಆಗಿದೆ ಇದಕ್ಕಿಂತ ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಓಕೆ ಸಾಕು